ನನ್ನ ಹೆಸ್ರು ಮಂಜುನಾಥ ನನ್ನ ತಂದೆ ತಾಯಿಯ ಹೆಸರು ತಂದೆ ಲಿಂಗರಾಜು ಮತ್ತು ತಾಯಿ ಮಂಜುಳ ಇವರ ಮೊದಲನೆ ಮಗನಾಗಿ ನಾನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ದಿನಾಂಕ ಇಪ್ಪತ್ತೈದು ಮೇ ತಿಂಗಳಲ್ಲಿ ಜನಿಸಿರುತ್ತೇನೆ ನನಗೆ ಇಬ್ಬರು ತಂಗಿಯರು ಮತ್ತು ಒಬ್ಬ ತಮ್ಮನಿರುತ್ತಾನೆ ನಾನು ಒಂದರಿಂದ ಮೂರನೆ ತರಗತಿಯವರೆಗೆ ಮೈಸೂರಿನ ವನಿತಾ ಸದನ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿರುತ್ತೇನೆ ಒಂದರಿಂದ ಮೂರನೆ ತರಗತಿಯ ಶಾಲೆಯ ಶಿಕ್ಷಕರು ಅಷ್ಟಾಗಿ ನನಗೆ ನೆನಪಿರುವುದಿಲ್ಲ ಕಾರಣ ಆ ವಯಸ್ಸಿನಲ್ಲಿ ನನಗೆ ಯಾವುದು ಸು ಅಷ್ಟು ನೆನಪಿಗೆ ಬರಲಿಲ್ಲ ಅದರಲ್ಲಿ ಮುಖ್ಯವಾಗಿ ನಾನು ನೆನಪಿನಲ್ಲಿ ಕೆಲವು ಸಂಗತಿಗಳನ್ನ ಹೇಳಲು ಇಚ್ಛಿಸುತ್ತೇನೆ ಯಾಕೆಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಸ ನಾವು ಹೆಚ್ಚಾಗಿ ಪಾಠಗಳನ್ನ ಜೊತೆಗೆ ಸ ಆಟಗಳನ್ನು ಕೂಡ ಹೆಚ್ಚಾಗಿ ಆಡುತ್ತಿರುತ್ತೇವೆ ನಂತರ ನನ್ನ ಅಜ್ಜಿಯ ಮೇಲೆ ಅಜ್ಜಿ ತಾತನ ಮೇಲೆ ಆಸೆಯಾದ್ದರಿಂದ ನಾನು ಬೆಂಗಳೂರಿಗೆ ವರ್ಗಾವಣೆಗೊಳ್ತೇನೆ ಏಕೆಂದರೆ ನನಗೆ ನನ್ನ ಅಜ್ಜಿ ತಾತನೆಂದರೆ ತುಂಬಾ ಇಷ್ಟವ ಸ ಆಗು ನಮ್ಮ ಅಜ್ಜಿ ತಾತನವರಿಗು ಕೂಡ ನಾನು ಅಂದರೆ ಅವ್ರ್ಗೆ ತುಂಬಾ ಇಷ್ಟ ಆಗಿರುತ್ತದೆ ಆದ್ದರಿಂದ ನನ್ನನ್ನು ಅವರು ಬೆಂಗಳೂರಿಗೆ ವಿಧ್ಯಾಬ್ಯಾಸವನ್ನು ಕೊಡಿಸಲು ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ನಾನು ನಾಲ್ಕನೇ ತರಗತಿಯಿಂದ ಏಳನೆ ತರಗತಿಯವರೆಗೆ ಒಂದು ಸರ್ಕಾರಿ ಶಾಲೆಗೆ ಪ್ರವೇಶಾತಿಯನ್ನು ಪಡೆದಿರುತ್ತೇನೆ ಅಲ್ಲಿ ಮೂರು ಭಾಷೆಗಳಲ್ಲಿ ಥರಾ ಶಾಲೆಯನ್ನು ನಡೆಸುತ್ತಿರುತ್ತಾರೆ ಕನ್ನಡ ತಮಿಳು ಮತ್ತು ತೆಲುಗು ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗವನ್ನು ಮುಂದುವರಿಸುತ್ತೇನೆ ನನಗೆ ಹೆಚ್ಚು ಪ್ರಭಾವಿ ಪ್ರಭಾವ ಬೀರಿದಂಥ ಶಿಕ್ಷಕರುಗಳಲ್ಲಿ ಕಲ್ಯಾಣಮ್ಮ ಮೇಡಮ್ ಯಾಕೆಂದರೆ ಅವರು ಗಣಿತ ವಿಷಯವನ್ನ ಬೋಧಿಸುತ್ತಿದ್ದರು ಅವರು ತುಂಬಾ ನೀ ಸರಳವಾಗಿ ಗಣಿತದ ಸ ಲೆಕ್ಕಗಳನ್ನು ಮಕ್ಕಳಿಗೆ ಅರ್ಥವಾಗುವ ರೀತಿ ಬಿಡಿ ಬಿಡಿಯಾಗಿ ಎಷ್ಟು ಸಾಧ್ಯವೊ ಅಷ್ಟು ಮನವರಿಕೆಯನ್ನ ಮಾಡುತ್ತಿದ್ದರು ಯಾವುದಾದರು ವಿದ್ಯಾರ್ಥಿಯು ಒಂದು ಲೆಕ್ಕವನ್ನ ಬಿಡಿಸಲು ಸಾಧ್ಯವಾಗಲಿಲ್ಲ ಅರ್ಥ ಆಗಲಿಲ್ಲ ಎಂದರೆ ಎಷ್ಟು ಬಾರಿ ಕೇಳಿದರು ಕೂಡ ಅವರು ಯಾವುದೇ ರೀತಿಯ ಕೋಪ ಯಾವುದೇ ರೀತಿಯಲ್ಲಿ ಕೋಪಗಳನ್ನು ಮಾಡಿಕೊಳ್ಳದೆ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಥವಾಗುವಂತೆ ಅದನ್ನ ಹೇಳಿಕೊಡುತ್ತಿದ್ದರು ಮತ್ತು ಮಕ್ಕಳಲ್ಲಿ ಗಣಿತದ ವಿಷ್ಯವನ್ನ ವಿಷಯವನ್ನು ವಿಷಯದಲ್ಲಿ ಆಸಕ್ತಿ ಹೊಂದುವ ರೀತಿ ಸ ಅವರಿಗೆ ಸ ವಿವರವಾಗಿ ಹೇಳಿಕೊಡುತ್ತಿದ್ದರು ಹಾಗೇ ಮತ್ತೊಬ್ಬ ಶಿಕ್ಷಕರು ಯಾರು ಎಂದರೆ ನನ್ನ ತರಗತಿ ಶಿಕ್ಷಕರಾದಂತಹ ರಾಮಚಂದ್ರ ಆರಾಧ್ಯ ಯಾಕೆ ಅಂತಂದರೆ ರಾಮಚಂದ್ರ ಸರ್ ಅವರು ನನಗೆ ಹೆಚ್ಚು ಅಚ್ಚುಮೆಚ್ಚಿನ ತರಗತಿ ಶಿಕ್ಷಕರಾಗಿದ್ದರು ನಾನು ಮೂರರೆ ನಾಲ್ಕರಿಂದ ನಾಲ ಏಳನೆ ತರಗತಿವರೆಗೆ ಆ ಶಾಲೆಯ ಲೀಲೆ ಸೊ ಓದುತ್ತಿದ್ದಾಗ ಅವರು ಸ ಹೆಚ್ಚಾಗಿ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡುತ್ತಿರಲಿಲ್ಲ ಕಾರಣ ಮಕ್ಕಳೆಂದರೆ ಅವರಿಗೆ ಅಚ್ಚುಮೆಚ್ಚು ಯಾವುದೇ ಮಕ್ಕಳಿಗು ಕೂಡ ಸ ದೈಹಿಕ ಶಿಕ್ಷೆಯನ್ನು ಕೊಡಬಾರದೆಂಬ ಉದ್ದೇಶ ಅವರದ್ದಾಗಿತ್ತು ಹಾಗಾಗಿ ಅವರು ಮಕ್ಕಳಿಗೆ ಪಾಠದ ಜೊತೆಗೆ ಮೌಲ್ಯಯುತ ಶಿಕ್ಷಣವನ್ನು ಕೂಡ ಅವರು ನೀಡುತ್ತಿದ್ದರು ಕೆಲವೊಂದು ನೀತಿ ಕತೆಗಳನ್ನ ಹೇಳುವುದರ ಜೊತೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಆಸಕ್ತಿ ಮತ್ತು ಅವ್ದರ ಪ್ರಾಮುಖ್ಯತೆದ ಮ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ಅವರು ಮೂಡಿಸುತ್ತಿದ್ದರು ಸೋ ಹಾಗೇ ಪೋಷಕರ ಜೊತೆಯಲ್ಲೂ ಕೂಡ ಅವರು ಸಮ್ಯದ ಸಂಯಮದಿಂದ ಮಕ್ಕಳ ತಪ್ಪುಗಳನ್ನು ಸ ಯಾವುದೇ ಅಸ್ ಏನು ಎಂಬುದೆಂದು ಮನವರಿಕೆಯನ್ನ ಮಾಡುಕೊಡುತ್ತಿದ್ದರು ಯಾವುದಾದರು ವಿದ್ಯಾರ್ಥಿಯು ಓದಿನಲ್ಲಿ ಹಿಂದುಳಿದಿದ್ದರೆ ಅಂತಹ ವಿದ್ಯಾರ್ಥಿಯನ್ನು ಕರ ಅವರ ಪೋಷಕರ ಜೊತೆ ಬರುವಂತೆ ಹೇಳಿ ಸರಿಯಾದ ಮಾರ್ಗದರ್ಶನಗಳನ್ನು ಪೋಷಕರಿಗೂ ನೀಡುತ್ತಿದ್ದರು ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಸ ಓದಿನಲ್ಲಿ ಆಸಕ್ತಿ ಬರುವ ಹಾಗೆ ಹಿತನುಡಿಗಳನ್ನು ಹೆಚ್ಚಾಗಿ ನೀಡುತ್ತಿದ್ದರು ಹಾಗೆ ಓದಿನ ಜೊತೆಗೆ ಕೆಲವೊಂದು ಕ್ರೀಡಾ ಕ್ರೀಡೆಗಳಲ್ಲೂ ನಾನು ಆಸಕ್ತಿಯನ್ನು ಹೊಂದುವ ರೀತಿ ಶಿಕ್ಷಕರುಗಳು ಮಾಡಿದ್ದರು ಶಿಕ ಶಾಲೆಯಲ್ಲಿ ಹೆಚ್ಚಾಗಿ ನಾನು ಚಿತ್ರಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೆ ಆದರೆ ಸ್ಪೋರ್ಟ್ಸ್ನ ವಿಷಯದಲ್ಲಿ ನಾನು ಅಷ್ಟಾಗಿ ಆಸಕ್ತಿಯನ್ನು ಹೊಂದಿರುತ್ದಿ ಹೊಂದಿರುತ್ತಿರ್ಲಿಲ್ಲ ಯಾಕೆಂದರೆ ನನಗೆ ಹೆಚ್ಚಿನದಾಗಿ ಆಸಕ್ತಿ ಇದ್ದದ್ದು ಡ್ರಾಯಿಂಗ್ನ ವಿಷಯದಲ್ಲಿ ಡ್ರಾಯಿಂಗ್ ಎಂದರೇನೆ ಅಥ್ವ ಚಿತ್ರಕಲೆಯನಲ್ಲಿ ನನಗೆ ಹೆಚ್ಚಿನದಾದ ಆಸಕ್ತಿಯನ್ನು ನಾನು ಹೊಂದಿದ್ದೆ ಕಾರಣ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಚಿತ್ರಕಲೆ ಎಂದರೆ ಅಚ್ಚುಮೆಚ್ಚಿನ ವಿಷ್ಯವದಾಗಿತ್ತು ಬಿಡುವಿನ ವೇಳೆಯಲ್ಲಿ ಸ ಕಾರ್ಟೂನ್ ಚಿತ್ರಗಳನ್ನು ಬರೆಯುತ್ತಿದೆ ಹಾಗೆ ದೇವರ ಚಿತ್ರಗಳನ್ನು ಕೂಡ ಬರೆಯುತ್ತಿದೆ ಸೊ ನನಗೆ ಒಂದು ಯಾವಾಗಲಾದರು ನನಗೆ ಮನಸ್ಸಿಗೆ ಸ ಬೇಜಾರಾದ ಅಂಥ ಸಮಯದಲ್ಲಿ ಚಿತ್ರನ್ನು ಬರೆದು ನನ್ನ ಸಾ ಬೇಜಾರನ್ನು ಮರೆ ಮಾಚಿಕೊಳ್ಳುತ್ತಿದೆ ಸ ಹಾಗೇ ನನಗೆ ಹೆಚ್ಚಿನದಾಗಿ ಹೊರ್ಗಡೆ ಹೋಗುವ ಹವ್ಯಾಸವು ಇರಲಿಲ್ಲ ಕಾರಣ ನನಗೆ ಸೋ ಸ್ನೇಹಿತರೊಂದಿಗೆ ಬೆರೆಯುವ ಆಸಕ್ತಿ ತುಂಬಾ ಕಡಿಮೆಯೆ ಇತ್ತು ಹಾಗಾಗಿ ನಾನು ಸ್ನೇಹಿತರನ್ನು ಸ ಒಂದು ರೀತಿ ನನ್ನ ಮನಸ್ಸಿಗೆ ನನಗೆ ಇಷ್ಟ ಆಗುವಂತಹ ಸ್ನೇಹಿತರನ್ನು ಮಾತ್ರ ನಾನು ಪರಿಚಯ ಮಾಡಿಕೊಂಡು ಅವರ ಜೊತೆ ಸ್ನೇಹವನು ಮಾಡುತಿದ್ದೆ ನಂತರ ಹೈ ಸ್ಕೂಲಿಗೆ ನಾನು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರಿಕೊಂಡೆ ಅಲ್ಲಿ ನನ್ನ ಪ್ರವೇಶಾತಿಯು ಅಷ್ಟು ಸುಲಭದ್ದಾಗಿರಲಿಲ್ಲ ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾ ಅಂದಿನ ಕಾಲದಲ್ಲಿ ಪ್ರವೇಶಾತಿಯನ್ನು ಪಡೆಯಬೇಕಾಗಿದ್ದರೆ ಒಂದು ಪ್ರವೇಶ ಪರೀಕ್ಷೆಯನ್ನು ನೀಡುತಿದ್ದರು ಆ ಪ್ರವೇಶ ಪರೀಕ್ಷೆಯಲ್ಲಿ ನಾನು ಸೋ ಒಳ್ಳೆಯ ಅಂಕಗಳನ್ನು ಪಡೆದು ಪ್ರವೇಶಾತಿಯನ್ನು ಪಡೆದುಕೊಂಡೆ ಅಲ್ಲಿ ಸೋ ಹೆಚ್ಚಿನದಾಗಿ ಹುಡುಗರೆ ಸೇರಿದ್ದಂತಹ ಒಂದು ಪ್ರೌಢಶಾಲೆ ಯಾಕೆಂದರೆ ನಾನು ಓದಿದ್ದು ಒಂದು ಖಾಸಗಿ ಹುಡುಗರ ಪ್ರೌಢಶಾಲೆಯಾಗಿತ್ತು ಹಾಗಾಗಿ ಅಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ ಅಲ್ಲಿ ನನಗೆ ಅತೀ ಮುಖ್ಯವಾಗಿ ಸೋ ಇಷ್ಟವಾಗುವಂತ ಶಿಕ್ಷಕರು ನನ್ನ ತರಗತಿ ಶಿಕ್ಷಕರಾದಂತಹ ಶಿವಕುಮಾರ್ ಆರಾಧ್ಯರವರು ನಾ ನಾನು ಎಂಟು ಒಂಬತ್ತು ಹತ್ತನೆಯ ತರಗತಿಯು ಮೂರು ತರಗತಿಗಳಲ್ಲಿಯೂ ಕೂಡ ಅವರು ತರಗತಿಯ ಶಿಕ್ಷಕರಾಗಿದ್ದರು ಕನ್ನಡವನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಅವರು ಕನ್ನಡವನ್ನು ಸ್ವಷ್ಟವಾಗಿ ಮಕ್ಕಳಿಗೆ ಅರ್ಥವಾಗುವ ರೀತಿ ಪಾಠ ಪ್ರವಚನಗಳನ್ನ ನೀಡುತ್ತಿದ್ದರು ಹಾಗಾಗಿ ನನಗೆ ಅಚ್ಚುಮೆಚ್ಚಿನ ಶಿಕ್ಷಕರು ಕೂಡ ಆಗಿದ್ದರು ಹಾಗು ಕನ್ನಡ ವಿಷಯದಲ್ಲಿ ನನಗೆ ಆಸಕ್ತಿ ಬರುವ ಹಾಗೆ ಎಲ್ಲಾ ರೀತಿಯ ಒಂದು ಆಸಕ್ತಿಯನ್ನು ಬೆಳೆಸುವ ಅಲ್ಲಿ ಪ್ರಮುಖ ಪಾತ್ರವನ್ನು ವೈಸುದ್ ವೈಹಿಸಿರುತ್ತಾರೆ ಹಾಗೆ ಮತ್ತೊಬ್ಬ ಶಿಕ್ಷಕರಾದಂತಹ ರಾದರೂ ರಾದವ್ರು ಮಹೇಶ್ ಎಮ್ ಪಾಟೀಲ್ರವರು ಅವರು ಹಿಂದಿ ವಿಷಯವನ್ನು ಮ ಬೋಧಿಸುತಿದ್ದರು ಹಿಂದಿ ವಿಷಯದಲ್ಲಿ ನನಗೆ ಸೋ ಮೊದ ಮೊದಲು ತುಂಬಾ ಕಷ್ಟ ಆಗುತಿತ್ತು ನಂತರ ಅವರು ನನಗೆ ಸೊ ಯಾವ ರೀತಿ ಹಿಂದಿ ಭಾಷೆಯಲ್ಲಿ ಆಸಕ್ತಿ ಬರಸ ಬರುವಂತೆ ಮಾಡಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ಬರೆಯಬೇಕು ಹೇಗೆ ಅದನ್ನ ಗ್ರಹಿಸವಂತ್ ಬೇಕು ಎನ್ನುವ ಸೂಕ್ಷ್ಮ ವಿಚಾರಗಳನ್ನ ತಿಳಿಸಿ ಹಿಂದಿ ವಿಷಯದಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಿದ್ದರು ಈಗಲೂ ನಾನು ನಾನು ಹತ್ತನೆ ತರಗತಿಯವರೆಗೆ ಮಾತ್ರ ಹಿಂದಿ ಭಾಷೆಯನ್ನು ವ್ಯಾಸಂಗ ಮಾಡಿರುತ್ತೇನೆ ನಂತರದ ತರಗತಿಗಳಲ್ಲಿ ನಾನು ಹಿಂದಿಯನ್ನು ಓದಿರುವುದಿಲ್ಲ ಆದರು ಕೂಡ ಈಗಲು ನಾನು ಹಿಂದಿಯನ್ನು ಓದಬಲ್ಲೆ ಬರಿಯಬಲ್ಲೆ ಹಾಗೆ ಸ್ವಲ್ಪ ಮಟ್ಟಿಗೆ ಮಾತನಾಡಬಲ್ಲೆ ಎಂದರೆ ಅದಕ್ಕೆ ಪ್ರಮುಖ ಪಾತ್ರ ನನ್ನ ಶಿಕ್ಷಕ ಹಿಂದಿ ಶಿಕ್ಷಕರಾದಂತಹ ಮಹೇಶ್ ಎಮ್ ಪಾಟೀಲು ಹಾಗೆ ನನಗೆ ಚಿಕ್ಕಂದ ವಯಸ್ಸಿನಿಂದಲು ಕೂಡ ಚಿತ್ರಕಲೆಲಿ ಆಸಕ್ತಿಯ ಇದ್ದರಿಂದ ಐ ಸ್ಕೂಲಿನಲ್ಲೂ ಕೂಡ ಡ್ರಾಯಿಂಗ್ ಟೀಚರು ನನಗೆ ಇನ್ನು ಹೆಚ್ಚಿನ ಆಸಕ್ತಿಯನು ಬರುವ ರೀತಿಯಲಿ ಆ ವಿವಯವನ್ನ ನನಗೆ ತಿಳಿಸುತ್ತಿದ್ದರು ಯಾವ ರೀತಿ ಚಿತ್ರಕಲೆಯನ್ನ ಬರೆಯಬೇಕು ಯಾವ ರೀತಿಯ ವಸ್ತುಗಳನ್ನು ಬಳಸಬೇಕು ಯಾವ ರೀತಿಯ ಪೆನ್ಸಿಲ್ಗಳನ್ನ ಬಳಸಬೇಕು ಸ ಯಾವ ರೀತಿ ಶೇಡ್ಗಳನ್ನ ಮಾಡಬೇಕು ಎನ್ನುವ ಕಾ ಸೂಕ್ಷ್ಮ ವಿಚಾರಗಳನ್ನ ನನಗೆ ಅವರು ತಿಳಿಸಿದರು ಸೆ ಇದರಿಂದ ನನಗೆ ಚಿತ್ರಕಲೆಯಲ್ಲಿ ಹೆಚ್ಚು ಆಸಕ್ತಿ ಬರುವಲ್ಲಿ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದರು ಹಾಗೆ ನಾನು ಹೆಚ್ಚಿನದ್ದಾಗಿ ಸ ಆಟೋಟ ಆಟೋಪ ಆಟೋಟಗಳಲ್ಲಿ ಭಾಗವಹಿಸುತ್ತಿರಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲು ಕೂಡ ನನಗೆ ಆಟೋ ಟಗಳಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೆ ಹಾಗಾಗಿ ನಾನು ಓದಿನಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ಓ ಮುಂದುವರಿಸುತ್ತಿದ್ದೆ ನಂತರ ನನಗೆ ತುಂಬಾ ಕಷ್ಟಕರವಾದಂತಹ ವಿಷಯ ಯಾವುದೆಂದರೆ ಸಮಾಜ ವಿಜ್ಞಾನ ಯಾಕೆಂದರೆ ಕಾರಣ ಸೋ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಬೋಧಿಸುತಿದ್ದ ಶಿಕ್ಷಕರು ಕೂಡ ಒಂದು ರೀತಿಯ ಕಾರಣಕರ್ತರಾಗಿರ್ತಾರೆ ಯಾಕೆಂದರೆ ಅವರು ಒಬ್ಬ ವಿದ್ಯಾರ್ಥಿಗೆ ಒಂದು ವಿಷಯದಲ್ಲಿ ಆಸಕ್ತಿ ಬರಲು ಅಥ್ವ ಆಸಕ್ತಿ ಹೀನರಾಗಲು ಕಾರಣ ಶಿಕ್ಷಕರು ಸೊ ಯಾವ ರೀತಿಯ ಪಾಠವನ್ನ ಪಾಠ ಪ್ರವಚನಗಳನ್ನ ಮಾಡ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾಗಿ ನನಗೆ ತುಂಬಾ ಕಷ್ಟಕರವಾದಂತಹ ಈಗಲೂ ಕೂಡ ಸಮಾಜ ವಿಜ್ಞಾನ ಎಂದರೆ ನನಗೆ ಅಷ್ಟಕ್ಕಷ್ಟೆ ನಂತರ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿ ನಂತರ ಪಿ ಯು ಸಿಗೆ ಸ ಅಲ್ಲೆ ಬೆಂಗಳೂರಿನಲ್ಲೆ ಒಂದು ಖಾಸಗಿ ಕಾಲೇಜಿಗೆ ಜ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡು ನಾನು ನನ್ನ ವಿದ್ಯಾಭ್ಯಾಸವನ್ನ ಮುಗ್ ಮುಗಿಸಿರುತ್ತೇನೆ ನಂತರ ನನ್ನ ಡಿಗ್ರಿ ಪದವಿ ಶಿಕ್ಷಣವನು ಪಡೆಯಲು ಮೈಸೂರಿಗೆ ಬಂದು ನನ್ನ ತಂದೆ ತಾಯಿಗಳ ಜೊತೆ ಸೋ ಇರ್ತೇನೆ ಇಲ್ಲಿ ನನ್ನ ಪದವಿ ಶಿಕ್ಷಣವನ್ನು ಯುವರಾಜ ಕಾಲೇಜಿನಲ್ಲಿ ಆರಂಭಿಸಿ ನನ್ನ ಪದವಿ ಶಿಕ್ಷಣವನ್ನು ಮುಗಿಸಿರುತ್ತೇನೆ ಪದವಿ ಶಿಕ್ಷಣದಲ್ಲಿ ನನಗೆ ಹೆಚ್ಚು ಆಸಕ್ತಿದಾಯಕ ಸ ವಿಷಯ ಎಂದರೆ ಜೀವಶಾಸ್ತ್ರ ಜೀವಶಾಸ್ತ್ರದಲ್ಲಿ ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳೆಂಬ ವಿಷಯಗಳಿರುತ್ತದೆ ಸಸ್ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಶಾಸ್ತ್ರದಲ್ಲಿ ನನಗೆ ಹೆಚ್ಚು ಇಷ್ಟಪಡುವಂತಹ ಲೆಚ್ಚರರ್ ಯಾರು ಅಂದರೆ ಶ್ರೀಮತಿ ವಾಸುಕಿ ಮತ್ತು ಮತ್ತೊಬ್ಬ ಶಿಕ್ಷಕಿಯಾದಂತಹ ಸ ದೇವಕಿಯವರು ಯಾಕೆಂದರೆ ಅವರು ಸ ವಿಷಯವನ್ನ ಸ್ಪಷ್ಟವಾಗಿ ಎಲ್ಲಾ ಮಕ್ಕಳಿಗು ಕೂಡ ಎಲ್ಲ ವಿಧ್ಯಾರ್ಥಿಗಳ್ಗೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಮನವರಿಕೆ ಆಗುವಂತೆ ಅದು ಅರ್ಥವಾಗುವಂತೆ ಬೋಧಿಸುತ್ತಿದ್ದರು ಹಾಗೆ ಕೆಮ ರಸಾಯನಶಾಸ್ತ್ರ ವಿ ವಿಷಯದಲ್ಲಿ ನನಗೆ ಅತೀ ಅಚ್ಚುಮೆಚ್ಚಿನ ಪ್ರೊಫೆಸರ್ ಆದಂತಹ ಸ ಶ್ರೀಮಾನ್ ಅನಿಲ್ ಕುಮಾರ್ರವರು ಯಾಕೆಂದರೆ ಸ ಅವರು ಸ ರಾಸಾಯನಿಕ ಶಮೀಕರಣಗಳನ್ನು ಸರಿಯಾಗಿ ಯಾವ ರೀತಿ ಬರೆಯಬೇಕು ಸಾ ಅದರ ಸೂತ್ರಗಳನ್ನು ಯಾವ ರೀತಿ ಬರೆಯಬೇಕು ಎಂಬುದನ್ನ ಸನ್ಯ ಸರಳವಾಗಿ ತಿಳಿಸುತಿದ್ದರು ಮತ್ತು ಪ್ರಾಯೋಗಿಕ ಸ ತರಗತಿಗಳನ್ನು ಅಷ್ಟೇ ಆಸಕ್ತಿದಾಯಕವಾಗೆ ನೋಡುತ್ತಿದ್ದರು ಮಾ ಹಾಗೆ ಮಾಡುತ್ತಿದ್ದರು ಹಾಗಾಗಿ ನನಗೆ ಶಿಕ್ಷಣದಲ್ಲಿ ಸ ಹೆಚ್ಚಾಗಿ ಕೆಮೆಸ್ಟ್ರೀ ಮತ್ತು ಬೇರೆ ವಿಷಯಗಳಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಿದ್ದರು ನಾನು ನಂತರ ನನ್ನ ಪದವಿ ಪರೀಕ್ಷೆ ಪರೀಕ್ಷೆ ಪರೀಕ್ಷೆಯಲ್ಲಿ ಪಾಸಾಗಿ ನಂತರ ನಾನು ಬಿ ಎಡ್ ಎಜುಕೇಶನ್ಗೆ ಜಾಯ್ನ್ ಆಗ್ತೀನಿ ಬಿ ಎಡ್ ಅಂತಂದರೆ ಸೊ ಒಂದು ತರಗತಿ ಶಿಕ್ಷಕನಾಗಲು ಬೇಕಾಗಿರುವ ಅರ್ಹತೆ ಸ ಈ ಒಂದು ಅರ್ಹತೆಯನ್ನು ಪಡೆಯಲು ನಾನು ಸಿ ಹಿ ಟಿ ಮೂಲಕ ಪರೀಕ್ಷೆಯನ್ನು ಬರೆದು ತೇರ್ಗಡೆ ಹೊಂದಿ ಸ ಒಳ್ಳೆಯ ರ್ಯಾಂಕಿಂಗ್ ಪಡೆದು ಒಂದು ಕಾಲೇಜಿಗೆ ಬಿ ಎಡ್ ಮಾಡಲು ನಾನು ಸೇರಿಕೊಳ್ಳುತ್ತೇನೆ ಬಿ ಎಡು ಅತೀ ಸೋ ಒಂದು ರೀತಿಯ ಹೊಸ ಅನುಭವ ಆಗಿರುತ್ತದೆ ಯಾಕೆಂದರೆ ನಾವು ಚಿಕ್ಕವರಾಗಿದ್ದಾಗ ನಾವು ಅಂದುಕೊಂಡಂತಹ ಶಿಕ್ಷಕರ ಕೆಲಸವೇ ಬೇರೆ ನಾವು ಆ ಶಿಕ್ಷಣ ಶಿಕ್ಷಕರಾಗಲು ಬೇಕಾಗುವ ಶಿಕ್ಷಣವನ್ನು ಪಡೆಯಲು ಸಾ ಆ ಒಂದು ತರಬೇತಿಗೆ ಸೇರ್ಕೊಂಡಾಗ ನಾವು ಅನುಭವಿಸಿದ ಒಂದು ಅನುಭವ ನಮ್ಮ ದೃಷ್ಟಿಕೋನವನ್ನೇ ಬದ್ಲಾಯ್ಸುವಂಥದ್ದು ಆಗಿತ್ತು ಯಾಕೆಂದರೆ ಶಿಕ್ಷಕರು ಅಂದರೆ ನಾವೇನು ಅನ್ಕೊಂಡಿದ್ವಿ ಕೇವಲ ತರಗತಿಗೆ ಬರುವುದು ಪಾಠ ಪ್ರವಚನಗಳನ್ನ ಮಾಡೋದು ಅಷ್ಟೇ ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ಶಿಕ್ಷಕ ಶಿಕ್ಷಣ ತರಬೇತಿಗೆ ಅಂತಾನೆ ಸೇರ್ಕೊಂಡಾಗ ನನಗೆ ನಿಜವಾದ ಅನುಭವವಾಯಿತು ಶಿಕ್ಷಕರು ಒತ್ತಿಗೆ ಒಂದು ಸೋ ಬಹು ದೊಡ್ಡ ಸಾಗರವಿದ್ದಂತೆ ಇಲ್ಲಿ ಎಷ್ಟೇ ಕಲಿತರು ಕೂಡ ಸಾಲದು ಯಾಕೆಂದರೆ ಒಂದು ಪ್ರತಿ ದಿನವೂ ಒಂದೊಂದು ರೀತಿಯ ಅನುಭವ ಸೊ ಹಾಗು ನಾನು ಶಿಕ್ಷಣ ತರಬೇತಿಯಲ್ಲಿ ಸೇರ್ಕೊಂಡಾಗ ಅಷ್ಟು ಆಸಕ್ತಿ ಕಡ್ಮೆಯೆ ಇತ್ತು ಅಂದರೆ ಟೀಚರ್ ಆಗಬೇಕು ಅಂದಾ ಏ ಬಯಕೆ ಇತ್ತು ಆದರೆ ಯಾವ ರೀತಿ ಆಗಬೇಕು ಸೊ ಅನ್ನೊ ಒಂದು ವೆಸ ಸರಿಯಾದ ಮಾಹಿತಿ ನನ್ಗೆ ಇರಲಿಲ್ಲ ಬಿ ಎಡ್ಗೆ ಜಾ ಸೇರಿ ಜಾಯ್ನ್ ಆದಾಗ ಅಲ್ಲಿ ಸೊ ನನಗೆ ಸೋ ಎಲ್ಲವೂ ಒಂದು ರೀತಿಯ ಹೊಸ ಅನ್ಭವ ಆಗಿತ್ತು ನನಗೆ ಹೆಚ್ಚಿನದ್ದಾಗಿ ಆಸಕ್ತಿ ಬೇರೆ ವಿಷಯಗಳಲ್ಲಿ ಇಲ್ಲಲ ಇರಲಿಲ್ಲ ಆದರೆ ಬಿ ಎಡ್ ಶಿಕ್ಷಣದಲ್ಲಿ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಯಾವೆಲ್ಲ ಲಕ್ಷಣಗಳನ್ನು ಸಿ ಯಾವೆಲ್ಲ ಆಸಕ್ತಿಗಳನು ಹೊಂದಿರಬೇಕೆಂಬ ತರಬೇತಿಯನ್ನು ನೀಡಿರುತ್ತಾರೆ ಈ ಒಂದು ತರಬೇತಿಯಿಂದ ನನ್ನಲ್ಲಿ ಶಿಕ್ಷಕ ವೃತ್ತಿಯ ಒಂದು ಸೊ ನಾನು ನಿಜವಾಗಲೂ ಕೂಡ ಒಳ್ಳೆಯ ಶಿಕ್ಷಕ ತರಗತಿ ಶಿಕ್ಷನಾಗಬೇಕೆಂಬ ಆಸಕ್ತಿಯನ್ನು ಹೊಂದಲು ಒಂದು ಆಶಾದಾಯಕವಾದಂತಹ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿತು ಪ್ರತಿ ದಿನವು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ತರಬೇತಿಯನ್ನು ನೀಡಿರುತ್ತಾರೆ ನಂತರ ತರಗತಿ ಸನ ಆ ಒಂದು ಬೀಯ ತರಬೇತಿಯ ನಂತರ ಒಂದುವರೆ ತಿಂಗಳುಗಳ ಕಾಲ ಶಾಲೆಯಲ್ಲಿ ಸೊ ನಮ್ಮ ತಸ್ ವಿಷಯ ಆ ವಿಷ್ಯಾಧಾರಿತ ಬೋಧನೆಯನ್ನು ಮಕ್ಕಳಿಗೆ ಬೋಧಿಸುವಂತಹ ಒಂದು ಟ್ರೈನಿಂಗ್ ಪಿರೇಡನ್ನ ನೀಡಿರುತ್ತಾರೆ ಸ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಖಾಸಗಿ ಶಾಲೆಗೆ ಟ್ರೈನಿಂಗಿಗೆ ಕಳಿಸುತ್ತಾರೆ ಅಲ್ಲಿ ನಲವತ್ತೈದು ದಿನಗಳ ಒಂದು ಅನುಭವ ಅತ್ಯಂತ ಸ ತಲ ಏನೋ ಒಂದು ನೆನಪಿನಲ್ಲಿ ಇರುವ ಹಿಡುವಂತೆ ಮಾಡುವ ಒಂದು ಲಕ್ಷಣ ಒಂದು ಅನುಭವವಾಗಿರುತ್ತದೆ ಯಾಕಂತಂದರೆ ತರಗತಿಯಲ್ಲಿ ಯಾವ ರೀತಿ ಮಕ್ಕಳಿಗೆ ಬೋಧಿಸಬೇಕು ಯಾವ ರೀತಿ ಶಿಕ್ಷಕರೊಂದಿಗೆ ಸಹ ಶಿಕ್ಷಕರೊಂದಿಗೆ ನಾವು ಬೆರೆಯಬೇಕೆಂಬ ಒಂದು ವಿಚಾರಗಳನ್ನು ಅತ್ಯಂತ ಒಳ್ಳೆಯ ರೀತಿನಲ್ಲಿ ನಮಗೆ ತಿಳ್ಸ ಅನ್ಭವಕ್ಕೆ ಬರುತ್ತದೆ ಹಾಗೆ ಸ್ನೇಹಿತರಂದರೆ ಒಂದಿಗೆ ಯಾವ ರೀತಿ ಬೆರೆಯಬೇಕು ನಮ್ಮ ಸಪೋರ್ಟಿಂಗ್ ಸ್ಟಾಫ್ಗಳ ಜೊತೆ ಯಾವ ರೀತಿ ಇರಬೇಕು ಎಂಬುದನ್ನೂ ಅದು ತಿಳಿಸಿಕೊಟ್ಟಿತು ನಂತರ ನನ್ನ ಶಿಕ್ಷಣ ಶಿಕ್ಷಕ ವೃತ್ತಿಯನ್ನು ನಾನು ಸ ಮುಂದುವರಿಸಿದೆ ನಾನು ಎಲ್ಲಿ ಬಿ ಎಡ್ ತರಬೇತಿಯನ್ನ ಪಡೆದೆನೋ ಅದೇ ಶಾಲೆಯಲ್ಲಿ ಸೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೈದು ರವರೆಗೆ ನಾನು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಮುಂದುವರೆಸಿರುತ್ತೇನೆ ಈ ಒಂದು ಅವಧಿಯಲ್ಲಿ ನಾನು ಅನೇಕ ರೀತಿಯ ಅನುಭವಗಳನ್ನ ಪಡೆದಿರುತ್ತೇನೆ ಕೆಲವೊಂದು ವಿಧ್ಯಾರ್ಥಿಗಳು ಸೊ ವಿದ್ಯಾಭ್ಯಾಸದಲ್ಲಿ ನ್ಯೂನತೆಗಳನ್ನು ಹೊಂದಿರುತ್ತಾರೆ ಕೆಲವು ವಿದ್ಯಾರ್ಥಿಗಳು ಸ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಿಕ್ಷಕ ಶಿಕ್ಷಣದಲ್ಲಿ ಅತೀ ಹೆಚ್ಚು ಆಸಕ್ತಿಯನು ಹೊಂದಿರುತ್ತಾರೆ ಹಾಗಾಗಿ ಕೆಲವು ಸೀ ಈ ಒಂದು ಆರು ವರ್ಷಗಳ ಅನುಭವದಲ್ಲಿ ಹೆಚ್ಚ್ ಎಷ್ಟೋ ವಿದ್ಯಾರ್ಥಿಗಲು ಸೊ ತಮ್ಮ ಸೊ ವಿದ್ಯಾಭ್ಯಾಸದ ಪ್ರಾಮುಖ್ಯತೆಯನ್ನು ಅರಿತು ಒಳ್ಳೊಳ್ಳೆಯ ಕರ್ತವ್ಯ ಕಾರ್ಯ ತಮ್ಮ ವರ್ಕ್ನಲ್ಲಿ ಮುಂದುವರೆಯುತ್ತಿದ್ದಾರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆ ಅಂತಂದರೆ ಸೊ ನನ್ನ ವಿದ್ಯಾರ್ಥಿಗಳು ಈಗ ಕೆಲುವರು ಡಾಕ್ಟರ್ಗಳು ಆಗಿದ್ದಾರೆ ಕೆಲವರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯನ ನಿರ್ವಹಿಸುತ್ತಿದ್ದಾರೆ ಹೀಗೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ವೃತ್ತಿಯಲ್ಲಿ ಕಂಡುಕೊ ಕಂಡುಕೊಂಡು ಕೆಲವೊಮ್ಮೆ ನನ್ನ ನನಗೆ ದೂರವಾಣಿ ಕರೆಯ ಮೂಲಕ ಫೋನ್ ಮಾಡಿ ನನಗೆ ಸನ ತಮ್ಮ ಅನಿಸಿಕೆಗಳನ್ನ ಮತ್ತು ನಾ ನೀವು ಹೇಗೆ ಪಾಠ ಮಾಡುತ್ತಿದ್ದೀರಿ ಎಂಬುದನ್ನು ನನಗೆ ತಿಳಿಸಿ ತಿಳಿಸಿರುತ್ತಾರೆ ಹಾಗಾಗಿ ಅವರ ಫೋನ್ ಕರೆಯನು ಸ್ವೀಕರಿಸಿದಾಗ ಅವರು ಹೇಳುವ ಪ್ರತಿ ಒಂದು ವಿಷಯಗಳನ್ನು ಕೇಳಿ ನನಗೆ ನಿಜಕ್ಕೂ ನಾನು ಈ ಒಂದು ಶಿಕ ಶಿಕ್ಷಕ ವೃತ್ತಿಯಲ್ಲಿ ಮುಂದುವರೆಯುತ್ತಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯವಾಗಿರುತ್ತದೆ ಹಾಗೆ ನಂತರ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ತುಮಕೂರು ಜಿಲ್ಲೆಯಲ್ಲಿ ನಾನು ವೈಯಕ್ತಿಕ ಕಾರಣಗಳಿಂದಾಗ ಅಲ್ಲಿಗೆ ಶಿಫ್ಟ್ ಆಗಬೇಕಾಗುತ್ತೆ ಸೊ ಅಲ್ಲೂ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸುತ್ತೇನೆ ಅಲ್ಲೂ ಒಂದು ರೀತಿಯ ಹೊಸ ಅನ್ಭವವಾಗಿರುತ್ತದೆ ಹಾಗಾಗಿ ಸ ಶಿಕ್ಷಕ ವೃತ್ತಿ ನಂತರ ಅಲ್ಲಿ ಐದು ವರ್ಷಗಳ ಕಾಲ ನನ್ನ ವೃತ್ತಿಯನ್ನು ಮುಂದುವರಿಸಿದ ನಂತರ ನಾನು ನಂತರ ಮೈಸೂರಿಗೆ ಹಿಂದಿರುಗುತ್ತೇನೆ ನಂತರ ಮೈಸೂರಿಗೆ ಹಿಂದಿರುಗಿದ ನಂತರ ಸೊ ನಾನು ಮೊದಲು ಎಲ್ಲಿ ನನ್ನ ಕರ್ತವ್ಯನ್ನ ಮೊ ಆರಂಭಿಸಿದೆನೊ ಅದೇ ಶಾಲೆಯಲ್ಲಿ ಮತ್ತೆ ನಾನು ಶಿಕ್ಷಕನಾಗಿ ಕಾರ್ಯವನ್ನ ನಿನ್ ಮುನ ಮುಂದುವರಿಸಿಕೊಂಡು ಬಂದಿರುತ್ತೇನೆ ಹಾಗಾಗಿ ಶಿಕ್ಷಕ ವೃತ್ತಿ ಎಂಬುದು ಒಂದು ಹೊಸ ಅನುಭವದ ಜೊತೆಗೆ ಒಂದು ಶಿಕ್ಷಕರಲ್ಲಿ ಒಂದು ಕರ್ತವ್ಯ ಶಿಕ್ಷಕರ ಕರ್ತವ್ಯ ಏನು ಒಂದು ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಏನು ಎಂಬುದು ಒಂದು ಸ ನ ಮನವರಿಕೆಯನ್ನು ಮಾಡಿಕೊಡುತ್ತದೆ ಏಕೆಂದರೆ ಸಮಾಜದ ಆಗು ಹೋಗುಗಳಿಗೆ ಮಕ್ ಕಾರಣ ಸೊ ಮಕ್ಕಳೆ ಯಾಕೆ ಅಂತಂದರೆ ಸ ಒಂದು ದೊಡ್ಡವ್ರು ಹೇಳೋ ರೀತಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಯಾಕೆಂದರೆ ಇಂದಿನ ಮಕ್ಕಳನ್ನ ನಾವು ಯಾವ ರೀತಿ ಶಿಕ್ಷಕರು ಮಾತ್ರವಲ್ಲ ಇಲ್ಲಿ ತಂದೆ ತಾಯಿಗಳುಗು ಕೂಡ ಪೋಷಕರು ಕೂಡ ಒಂದು ರೀತಿ ಆದಂತಹ ಶಿಕ್ಷಕರೆ ಯಾಕೆಂದರೆ ಸೊ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನಗಳನ್ನು ನೀಡುವ ಮುಖಾಂತರ ಅವರಿಗೆ ಒಂದು ರೀತಿಯ ಒಳ್ಳೆಯ ಸ ದ ಮಾರ್ಗದ ಮಾರ್ಗಗಳನ್ನು ಅವರ ತಪ್ಪು ಸರಿಗಳನ್ನ ತಿದ್ದಿ ಹೇಳಿ ತಪ್ಪುಗಳನ್ನ ಮಾಡದಂತೆ ಸರಿ ದಾರಿಯಲ್ಲಿ ಹೋಗುವಂತೆ ಒಂದು ಸಮಾಜದ ನಿರ್ಮಾಣ ಮಾಡುದಕ್ಕೆ ಯಾವೆಲ್ಲ ಕನಿಷ್ಟ ಕರ್ತವ್ಯಗಳನ್ನ ಮಾಡಬೇಕು ಎಂಬುದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟರೆ ಮಾತ್ರ ಅದು ಸ ಒಂದು ಶ್ರೇಯಸ್ಸು ತಂದೆ ತಾಯಿಗಳಿಗೆ ಶಿಕ್ಷಕರಿಗೆ ಎಲ್ಲರಿಗು ಕೂಡ ಸೇರುತ್ತದೆ ಹಾಗಾಗಿ ಶಿಕ್ಷಕರ ಪಾತ್ರ ಅತಿ ದೊಡ್ಡ ಪಾತ್ರವಾಗಿರುತ್ತದೆ ಹಾಗಾಗಿ ನಾನು ಶಿಕ್ಷಕನಾಗಿ ನನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಿರುವುದು ನನಗೆ ಹೆಮ್ಮೆಯನ್ನ ತಂದುಕೊಡುವ ವಿಷಯವಾಗಿರುತ್ತದೆ ಧನ್ಯವಾದಗಳು